ನಮ್ಮ ಕರ್ನಾಟಕ ಜನಗಳು ಕನ್ನಡ ಭಾಷೆ ಮಾತಾಡ್ತಾರೆ ಯಾಕೆಂದರೆ ಇದು ನಮ್ಮ ಮಾತೃ ಭಾಷೆ ಇಲ್ಲಿನ ಕರ್ನಾಟಕದಲ್ಲಿ ನಾವು ಮಾತಾಡೋದೆ ಕನ್ನಡ ಭಾಷೆ ಆದರೆ ನಮ್ಮ ಕರ್ನಾಟಕ್ದಲ್ಲೆ ನಮಗೆ ಕನ್ನಡ ಮಾತಾಡೋರು ತುಂಬ ಕಡಿಮೆ ಜನ ಸಿಗ್ತಾರೆ ಯಾಕಂದರೆ ಇಲ್ಲಿ ಬೆಂಗಳೂರು ಐ ಟಿ ಅಬ್ ಇರೋದ್ರಿಂದ ಎಲ್ಲ ಕಡೆಯಿಂದ ಬೇರೆ ಹೊರ ರಾಜ್ಯದಿಂದ ಬರ್ತಾರೆ ಜನ್ಗಳು ಆದರೆ ಕನ್ನಡ ಕಲ್ತಿರೋಲ್ಲ ಇಲ್ಲ ಅವರ ಅವ್ರ ಸ್ವಂತ ಭಾಷೆಗಳು ಮಾತಾಡ್ಕೊಂಡು ತಮಿಳ್ ತೆಲುಗು ಹಿಂದಿ ಈ ರೀತಿ ಭಾಷೆಗಳ್ನ ಮಾತಾಡ್ಕೊಂಡು ಕೆಲ್ಸದಲ್ಲಿ ಬರೀ ಇಂಗ್ಲಿಷ್ನೇ ಯೂಸ್ ಮಾಡ್ಕೊಂಡು ಇರ್ತಾರೆ ಆದರೆ ನಮ್ಮ ಕನ್ನಡ ಜನ್ಗಳಿಗೆ ಅದೊಂಥರ ಹಿಂಸೆ ಆಗುತ್ತೆ ಯಾಕೆಂದರೆ ಅವರು ಇಲ್ಲಿಗೆ ಬರ್ತಾರೆ ಇಲ್ಲಿ ಕನ್ನಡ ಕಲಿಯೋಲ್ಲ ನಮಗೆ ಹಿಂದಿ ಕಲಿಯಿರಿ ಅಂತಾರೆ ನಮಗೆ ಇಂಗ್ಲೀಷ್ ಕಲಿಯಿರಿ ಅಂತಾರೆ ನಮಗೆ ತಮಿಳ್ ತೆಲುಗಲ್ಲಿ ಮಾತಾಡು ಅಂತಾರೆ ಮಲಯಾಳಮ್ಮಲ್ಲಿ ಮಾತಾಡು ಅಂತಾರೆ ಇದೇ ನಮಗೆ ಒಂದು ದೊಡ್ಡ ಸವಾಲಾಗೋಗಿದೆ ಯಾಕಂದರೆ ಅವ್ರು ಎಲ್ಲಿಂದನೋ ಬರ್ತಾರೆ ಇಲ್ಲಿ ಬಂದು ನಮ್ಮ ಭಾಷೆ ಕಲಿಯಬೇಕು ಯಾಕಂದ್ರೆ ನಾವು ಅವ್ರ ಭಾಷೆ ಕಲಿಯೋದಲ್ಲ ಅವ್ರು ನಮ್ಮ ಭಾಷೆ ಕಲಿತಾಗ ನಮ್ಮ ನಮ್ಮ ರಾಜ್ಯಕ್ಕೂ ಒಂದು ಖುಷಿ ಯಾಕಂದರೆ ನಾವು ಇವಾಗ ಬೇರೆ ಕಡೆ ಹೋದಾಗ ನಾವು ಕನ್ನಡ್ದಲ್ಲಿ ಮಾತಾಡಿದ್ರೆ ಯಾರೂ ಮಾತಾಡೋಲ್ಲ ಎಲ್ಲ ಅವರು ಇವಾಗ ನಾವು ಮಲಯಾಳಮ್ ಮಲಯಾಳಮ್ ಮಾತಾಡಕ್ಕೆ ಬರೋಲ್ಲ ನಮಗೆ ನಾವು ಕೇರಳಾಗೆ ಹೋದರೆ ನಾವು ಕನ್ನಡದಲ್ಲಿ ಮಾತಾಡಿದರೆ ಅವ್ರು ನಮಗೆ ರಿಪ್ಲೈಯೇ ಮಾಡೋಲ್ಲ ನಮ್ಮ ತಮಿಳ್ ನಾಡಲ್ಲಿ ನಾವು ಹೋಗ್ಬುಟ್ ಕನ್ನಡ ಮಾತಾಡಿದ್ರೆ ನಮ್ಮನ್ನು ಕ್ಯಾರೇನು ಅನ್ನೋಲ್ಲ ಆಂಧ್ರ ಪ್ರದೇಶ್ಗ್ ಹೋಗಿ ನಾವು ಕನ್ನಡ ಮಾತಾಡ್ದ್ರೆ ಅವ್ರು ಯಾರೂ ಕ್ಯಾರೇನು ಅನ್ನೋಲ್ಲ ಈ ರೀತಿ ಜ ಇವಾಗ ನಾವು ನಾರ್ತ್ ಇಂಡಿಯಾಗೆ ಹೋದ್ರೂ ಅಲ್ಲೋಗಿ ನಾವು ಕನ್ನಡ ಮಾತಾಡಿದ್ರೆ ಯಾರೂ ಕೂಡ ನಮ್ಮನ್ನ ಕ್ಯಾರೇ ಅನ್ನೋಲ್ಲ ಆದ್ರೆ ಇಲ್ಲಿ ಇವಾಗ ನೋಡಿ ನಮ್ಗೆ ಆ ಕರ್ನಾಟಕದಲ್ಲಿ ಬ್ ಅವ್ರು ಬಂದು ಕನ್ನಡ ಮಾತಾಡೋಲ್ಲ ಅವರು ಯಾವ ಭಾಷೇಲಿ ಮಾತಾಡ್ತಾರೋ ನಾವು ಅದೇ ಭಾಷೇಲಿ ನಾವು ರಿಪ್ಲೈ ಕೊಟ್ಟು ಅವ್ರಿಗೆ ಮಾತಾಡಿಸ್ತೀವಿ ಇದೇ ನಮಗೆ ನಮ್ಮ ಕನ್ನಡದವ್ರ್ಗೆ ಈ ಜಗತ್ನಲ್ಲಿ ಆಗ್ತಿರೋ ಒಂದು ದೊಡ್ಡ ಸವಾಲು ಇದನ್ನ ನಾವು ಎದುರು ಹೇಗ್ ಎದುರಿಸ್ಬೇಕಂದ್ರೆ ನಾವೂ ಕೂಡ ಇಲ್ಲಿ ಬರೋರನ್ನ ಕನ್ನಡ ಕಲಿಯಿರಿ ಕನ್ನಡ ಉಳಿಸಿ ಅಂತನೇ ನಾವು ಹೇಳಿಕೊಡ್ಬೇಕು ಆದಷ್ಟು ನಾವು ಅವ್ರಿಗೆ ಕನಡದಲ್ಲೆ ಮಾತಾಡಬೇಕು ಅವ್ರ್ಗೆ ಏನಾರೂ ಬೇಕಾರೆ ಅವ್ರು ಕನಡದಲ್ಲೆ ಕೇಳಬೇಕು ಅವ್ರ ಭಾಷೇಲಿ ನಾವು ರಿಪ್ಲೈ ಮಾಡಕ್ಕೆ ಹೋಗಬಾರ್ದು ಆವಾಗಲೆ ನಾವು ಕನ್ನಡ ಉಳ್ಸಕ್ಕೆ ಆಗೋದು ಈ ಜಗತ್ತಿನಲ್ಲಿ ಮತ್ತು ಕಲಡ ಕರ್ನ ಕ ಜೈ ಕರ್ನಾಟಕ ಮಾತೆ ಅಂತ ನಾವು ಏನಕ್ಕೆ ಹೇಳ್ತೀವಿ ಹೇಳಿ ಸಿರಿಗನ್ನಡಮ್ ಗೆಲ್ಗೆ ಅಂತ ನಾವು ಏನಕ್ಕೆ ಹೇಳ್ತೀವಿ ಹೇಳಿ ಆದಷ್ಟು ನಾವು ಕನ್ನಡ ಯೂಸ್ ಮಾಡಬೇಕು ನಮ್ಮ ಕನ್ನಡ ಉಳಿಸ್ಬೇಕು